ನಮ್ಮ ರಾಜ್ಯ ಕರ್ನಾಟಕ ನಮ್ಮ ಜಿಲ್ಲೆ ಬಳ್ಳಾರಿ ನಮ್ಮ ತಾಲೂಕು ಸಿರಗುಪ್ಪ ನಮ್ಮ ಊರು ಬೈರಗ್ರಾಮ ದಿನ್ನಿ ಈ ನಮ್ಮ ಊರು ಅಂದರೆ ನಮ್ಮ ಭಾಗದಲ್ಲಿ ನಮ್ಮ ಸ್ಥಳದಲ್ಲಿ ಆಡತಕ್ಕಂಥ ಕ್ರೀಡೆ ಕ್ರೀಡೆಗಳ ಅಂತಂದರೆ ಗ್ರಾಮೀಣ ಕ್ರೀಡೆಗಳು ಅಂತಂದರೆ ಯಾವುವು ಈ ಕಬಡ್ಡಿ ಆಗಿರ್ಬೋದು ಕ್ರಿಕೆಟ್ ಆಗಿರ್ಬೋದು ವಾಲಿಬಾಲ್ ಆಗಿರ್ಬೋದು ಆಮೇಲೆ ಖೋ ಖೋ ಖೋ ಖೋ ಆಲ್ಮೋಸ್ಟ್ ಕಡಿಮೆನೇ ಆಡೋದು ಬಟ್ಟ ಲೈಟಾಗಿ ಆಡ್ತಾರೆ ಇಲ್ಲ ಅಂತ ಹೇಳ್ತಿಲ್ಲ ಬಟ್ಟ ಜಾಸ್ತಿಯಾಗಿ ಯಥೇಚ್ಛವಾಗಿ ಆಡ್ತಕ್ಕಂಥದ್ದು ಕಬಡ್ಡಿ ಕಬಡ್ಡಿ ಯಾಕಪ್ಪ ಅಂತಂದರೆ ಕಬಡ್ಡಿ ಮೊದಲಿಂದಾನೂ ಅಂತಂದರೆ ಅಂದರೆ ಪುರಾತನ ಕಾಲದಿಂದಲೂ ಬಂದಿರ್ತಕ್ಕಂಥ ಕಬಡ್ಡಿ ಆಟವು ಇದು ಭಾರತೀಯರ ಸೃಷ್ಟಿ ಮಾಡಿದ್ರು ಅಂತ ಅಂದರೆ ಭಾರತೀಯರ ಮೊಟ್ಟ ಮೊಟ್ಟ ಮೊದಲ್ನೇದಾಗಿ ಆಡಕ್ಕೆ ಸ್ಟಾರ್ಟ್ ಮಾಡಿದ್ರಂತೇಳಿ ಹೇಳ್ಬೌದು ಯಾಕಪ್ಪ ಅಂತಂದರೆ ಎಷ್ಟೋ ಪುರಾತನ ಕಾಲಗಳು ಅಲ್ಲ ಎಷ್ಟೋ ಪುರಾವೆಗಳು ಆಮೇಲೆ ಸಾಕ್ಷಿಗಳು ಕೂಡ ಇದ್ದಾವೆ ಯಾಕೆ ಅಂತಂದರೆ ಭಾರತದಲ್ಲಿ ಈ ಭಾರ್ತದಲ್ಲಿ ಎಷ್ಟೋ ಜನ ಕಬಡ್ಡಿನ ಆಡ್ತಾರೆ ನಮ್ಮ ನಮ್ಮ ರಾಷ್ಟ್ರೀಯ ಆಟವಾಗಿ ಈ ಆಕಿನ ಆಡದ್ರೂ ಕೂಡ ಬಟ್ ಎಷ್ಟೋ ಜನ ಕಬಡ್ಡಿಗೆ ಜಾಸ್ತಿ ಪ್ರಾಶಸ್ತ್ಯವನ್ನು ಕೊಡ್ತಾರೆ ಯಾಕೆಂತಂದರೆ ಕಬಡ್ಡಿಗೂ ಮತ್ತು ನಮ್ಮ ಭಾರತೀಯ ಜನ್ರಿಗೆ ಇರತಕ್ಕಂಥ ಒಂದು ನಂಟು ಆ ಥರ ಇದೆ ಬಟ್ ನಮ್ಮ ಬಳ್ಳಾರಿ ಜಾಗದಲ್ಲಿ ನಮ್ಮ ಬಳ್ಳಾರಿ ಸ್ಥಳದಲ್ಲಿ ಈ ಭಾಗದಲ್ಲಿ ಬಂದಂಗಿಲ್ಲ ಜಾಸ್ತಿ ಆಟ ಆಡೋದೇ ಕಬಡ್ಡಿ ಕಬಡ್ಡಿ ಕಬಡ್ಡಿ ಯಾಕಪ್ಪ ಆಡ್ತಾರೆ ಅಂತ ಅಂದ್ರೆ ಯಾವ ಟೈಮಲ್ಲಿ ಆಡ್ತಾರೆ ಅಂತಂದರೆ ಈ ಗೌರಿ ಹುಣ್ಣಿಮೆ ಗೌರಿ ಹುಣ್ಣಿಮೆಯ ಸಮಯದಲ್ಲಿ ಈ ಗೌರಿ ಹುಣ್ಣಿಮೆ ಹಬ್ಬದ ಈ ಹಬ್ಬದ ಸಮಯದಲ್ಲಿ ಕಬಡ್ಡಿಯನ್ನ ಏರ್ಪಡಿಸಿ ಆ ವ್ಯಕ್ತಿಗಳ ಅಥವಾ ಆ ತಂಡ ವ್ಯಕ್ತಿಗಳ ತಂಡಗಳ ಸಾಮರ್ಥ್ಯವನ್ನು ಸಾಮರ್ಥ್ಯವನ್ನ ಪರೀಕ್ಷಿಸಲು ಕಬಡ್ಡಿ ಆಟವನ್ನು ಎಂಗೇಜ್ ಮಾಡ್ತಾರೆ ಅದಾದ ಮೇಲೆ ಈ ಮಾಡರ್ನ್ ಮಾಡನ್ ಡೇಸಲ್ಲಿ ಅಂದರೆ ಈ ಬದ್ಲಾವ ಬದ್ಲಾವಣೆಯಾಗಿರ್ತಕ್ಕಂಥ ಈಗಿನ ಸಮಯದಲ್ಲಿ ನಾವು ಸಮಯದಲ್ಲಿ ನಾವು ಜಾಸ್ತಿ ಕಬಡ್ಡಿ ಆಡ್ತಿಲ್ಲ ಯಾಕೆ ಅಂತಂದರೆ ನಮ್ಮ ನೈಸರ್ಗಿಕವಾಗಿ ಚೇಂಚ್ ಆಗಿರತ್ತೆ ಒಂದು ವಾತಾವರಣ ಆಗಿರ್ಬೌದು ಆಮೇಲೆ ಬೆಳಿಯಿರ್ತಕ್ಕಂಥ ಹುಡುಗ್ರಾಗಿರ್ಬೌದು ಜಾಸ್ತಿ ಯಾರೂ ಕಬಡ್ಡಿ ಆಡಕ್ಕೆ ಇಷ್ಟ ಪಡೋಲ್ಲ ಯಾಕಪ್ಪ ಅಂತ ಅಂದರೆ ಅಲ್ಲಿ ಕಬಡ್ಡಿ ಆಡ್ಬೇಕು ಅಂತಂದರೆ ಏನೋ ಕೈ ಮುರಿಯಿತು ಕಾಲು ಮುರಿಯಿತು ಏನೋ ಆಯಿತು ಅಂತಂದ್ರೆ ಇದಕ್ಕೆಲ್ಲ ಭಯ ಪಡ್ತಾರೆ ಸೊ ಅವರೆಲ್ಲ ಆಡತಕ್ಕಂಥದ್ದು ಕ್ರಿಕೇಟ್ ಕ್ರಿಕೇಟ್ ಕ್ರಿಕೇಟ್ ನಮ್ಗೂ ಇಷ್ಟ ಇಲ್ಲ ಅಂತ ಹೇಳ್ತಿಲ್ಲ ಬಟ್ ಗ್ರಾಮೀಣ ಆಟ ಅಂತಂದು ಬಂದಾಗ ಕಬಡ್ಡಿಯೇ ಜಾಸ್ತಿ ಪ್ರಾಶಸ್ತ್ಯ ಇರುತ್ತೆ ಸೋ ಇದು ನಮ್ಮ ರಾಜ್ಯದಲ್ಲಿ ಅಥವಾ ನಮ್ಮ ಭಾಗದಲ್ಲಿ ಆಡತಕ್ಕಂಥ ಆಟಗಳಾಗಿರ್ಬೌದು ಬಟ್ ಬೇರೆ ಕಡೆಯೆಲ್ಲ ಬೇರೆ ಕಡೆಯೆಲ್ಲ ಆಡ್ತಾರೆ ಇಲ್ಲ ಅಂತಲ್ಲ ಬಟ್ ಅವ್ರದ್ದೇ ಆಗಿರ್ತಕ್ಕಂಥ ಸಂಪ್ರದಾಯಗಳು ಆಮೇಲೆ ಅಲ್ಲಿರ್ತಕ್ಕಂಥ ಕಲ್ಚರ್ ಆಗಿರ್ಬೌದು ಇದೆಲ್ಲ ಚೇಂಜ್ ಆದಾಗ ಏನಾಗತ್ತೆ ಅಲ್ಲಿರ್ತಕ್ಕಂಥ ಆಟಗಳು ಕೂಡ ಆಮೇಲೆ ಊಟ ಊಟ ಉಪಚಾರ ಆಮೇಲೆ ಉಡುಪು ಎಲ್ಲಾನೂ ಚೇಂಜ್ ಆಗುತ್ತೆ ಸೋ ಎಲ್ಲ ಚೇಂಜ್ ಆದಾಗ ಅಲ್ಲಿರ್ತಕ್ಕಂಥ ಆಟಗಳು ಕೂಡ ಚೇಂಜ್ ಆಗುತ್ತೆ ಸೋ ಅಲ್ಲಿ ಎಕ್ಸಾಮ್ಪಲ್ ಅಂತಂದರೆ ಈ ಕೋಲಾಟ ಯಾವುದೋ ಒಂದು ಹಬ್ಬದ ಸಮಯದಲ್ಲಿ ಕೋಲಾಟ ಆಗಿರ್ಬೌದು ಆಮೇಲೆ ಏನೇನೋ ಆಡ್ತಾರೆ ಬಟ್ ನಮ್ಮ ಕಡೇಲಿ ಬಂದ ಇವು ಯಾವುವು ಪಿನ್ ಚುಚ್ಚಾಟ ಅಂತೇಳಿ ಆಡ್ತಾರೆ ಪಿಂಚುಡಡ ಆಮೇಲೆ ಮುಟ್ಸಗಟ ಅಂತೇಳಿ ಆಡ್ತಾರೆ ಮುಟ್ಸಿ ಮುಟ್ಸಿ ಆಟ ಆಡ್ಬೇಕ್ ಅಂತಂದರೆ ಯಾರೋ ಒಬ್ರು ಹುಡಗ್ರ್ ಯಾರನ್ನೋ ಒಬ್ರನ್ನ ಔಟ್ ಮಾಡಿ ಅವಾಗ ಅವರು ಎಲ್ಲಿ ಯಾರನ್ನಾದ್ರೂ ಮುಟ್ಸಕ್ಕೆ ಬರ್ತಾರೆ ಆ ವ್ಯಕ್ತಿ ಅವ್ರ್ನ ಮುಟ್ಟಿಸ್ದಾಗ ಅವ್ರು ಔಟ್ ಅಂತೇಳಿ ಪರಿಶೀಲನೆ ಮಾಡ್ತಾರೆ ಸೋ ಇಂಥ ಎಲ್ಲ ಗ್ರಾಮೀಣ ಆಟಗಳು ಅಂತ ಹೇಳ್ಬೌದು ಆಮೇಲೆ ಕಣ್ಣಮುಚ್ಚಾಲೆ ಆಟ ಆಮೇಲೆ ಬೆಂಡ್ ಚೆಂಡ್ ಅಂತೇಳಿ ಆಡ್ತಾರೆ ಅಂದರೆ ಯಾವುದೊ ಒಂದು ಚೆಂಡು ತಗೊಂಡು ಬೆನ್ನಿಗೆ ಒಯ್ಬೇಕು ಆ ಬೆನ್ನಿಗೆ ಒಗ್ದಾಗ ಅವರು ಔಟ್ ಆಗ್ತಾರೆ ಆಮೇಲೆ ಲಗೋರಿ ಆಟ ಆಗಿರ್ಬೌದು ಇವೆಲ್ಲ ನಮ್ಮ ಭಾಗ್ದಲ್ಲಿ ಆಡತಕ್ಕಂಥ ಆಟಗಳು ಈ ಆಟಗಳು ರಾಜ್ಯದಿಂದ ರಾಜ್ಯಕ್ಕೆ ಸ್ಥಳದಿಂದ ಸ್ಥಳಕ್ಕೆ ಬೇರೆ ಬೇರೆ ಆದರೂ ಕೂಡ ಬಟ್ ಆಟ ಆಡ್ತಕ್ಕಂಥ ಆಟ ರೀತಿ ವಿಧಾನ ಎಲ್ಲ ಒಂದೇ ಸೋ ಆದ್ದರಿಂದ ಆಟಗುಳಲ್ಲಿ ಏನು ವ್ಯತ್ಯಾಸ ಏನೂ ಕಂಡು ಬರೋಲ್ಲ ಬಟ್ ನಮಗೆ ಗೋಲಿ ಆಟ ಅಂತೇಳಿ ಕರೀತೀವಿ ಗೋಲಿ ಆಟ ಅವು ಗೋಲಿ ಆಟ ಅಂತಂದರೆ ಎಷ್ಟು ಇಷ್ಟ ಅಂತಂದರೆ ಅದನ್ನು ಪದಗಳಲ್ಲಿ ಹೇಳಕ್ ಸಾಲದು ಯಾಕಪ್ಪ ಅಂತಂದರೆ ಅದಕ್ಕೆ ಇರೋ ಪ್ರಾಶಸ್ತ್ಯ ಯಾವ ಥರ ಅಂತಂದರೆ ನಾವು ನಮ್ಮ ಬಾಲ್ಯ ವಯಸ್ಸು ಬಾಲ್ಯ ನಮ್ಮ ಬಾಲ್ಯದಲ್ಲಿ ಭಾಳಷ್ಟು ಆಟ ಆಡ್ಬಿಟ್ಟಿದ್ದೀವಿ ಗೋಲಿ ಆಟ ಆಗಿರ್ಬೌದು ಬುಗುರಿ ಆಟ ಆಗಿರ್ಬೌದು ಎಲ್ಲ ಆಟ ಎಲ್ಲ ಆಟನೂ ಆಡಿದ್ದೀವಿ ಬಟ್ ಇದು ಪ್ರದೇಶದಿಂದ ಪ್ರದೇಶಕ್ಕೆ ಹೆಸ್ರ್ ಚೇಂಜ್ ಆಗತ್ತೆ ಅಷ್ಟೇ ಈ ಆಟದ ಹೆಸ್ರ್ ಚೇಂಜ್ ಆಗುತ್ತೆ ಹೊರ್ತು ಈ ಆಟದ ಒಂದು ಈ ಆಟದ್ದೊಂದು ಆಟದ ರೀತಿ ಶೈಲಿ ಏನು ಚಾಂಜ್ ಆಗೋಲ್ಲ ಚೇಂಜ್ ಆಗೋಲ್ಲ ಮೀನ್ಸ್ ಅದಕ್ಕೆ ವಿವಿಧಾ ಹೆಸ್ರುಗಳು ಇರ್ತಾವೆ ಹೊರ್ತು ಅದಕ್ಕೇನು ಆಡೋದ್ ಆಡೋ ರೀತಿ ಚೇಂಜ್ ಆಗೋಲ್ಲ ಅಂತೇಳಿ ಇಷ್ಟ ಪಡ್ಬೋದು ಇಷ್ಟು ನಮ್ಗೂ ಮತ್ತು ಬೇರೆ ರಾಜ್ಯದಾಗ ಇರ್ತಕ್ಕಂಥ ಕ್ರೀಡೆಗೆ ಇರ್ತಕ್ಕಂಥ ವ್ಯತ್ಯಾಸ ಇದು